ಅಲೋ ನಾ ಇಲ್ಲೀ ವಿದ್ಯಾವರ್ಧಕ ಹಾಂ ಅಯ್ಯರ್ ಪ್ರೈಮರಿ ಸ್ಕೂಲೂ ಇಂದ ಮಾತಾಡ್ತಾ ಇದ್ದೀನಿ ಟೀಚರ ಸುರೇಶ ಸುರೇಶ್ ಅಂತೇಳಿ ನೀವು ನೀವು ಟೈಲರ್ ಅಲ್ಲಾ ಹಾಂ ರಮೇಶ್ ಟೈಲರ್ ಅಲ್ಲವಾ ನಿಮ್ಮ ಶಾಪ್ ಎಲ್ಲಿದೆ ನಿಮ್ಮದು ಅಶೋಕ ರಸ್ತೆ ಅಲ್ಲಾ ಇದು ನಮಗೆ ಈ ಮಕ್ಕಳಿಗೆ ಏಯ್ಟ್ತ್ ಮಕ್ಕಳಿಗೆ ಯುನಿ ಯುನಿಫಾರಮ್ ಆಗ್ಬೇಕಿತ್ತು ಗರ್ಲ್ ಹುಡುಗರು ಮತ್ತು ಹುಡುಗರಿಗೆ ಹೌದು ಹೌದು ಒಂದು ತರ್ಟಿ ಫೈಯೂ ಮೂವತ್ತೈದು ಹುಡುಗರು ಹಾಂ ಮೂವತ್ತೆರಡು ಹುಡುಗ್ಯರು ಇದ್ದಾರೆ ಹಾಂ ಹುಡುಗ್ರಿಗೇ ಹಾಂ ಇದು ಈ ಪ್ಯಾಂಟು ಶರ್ಟ್ ಹುಡುಗರಿಗೆ ಹುಡುಗಿಯರಿಗೆ ಹುಡುಗಿರಿಗೇ ಇದು ಚೂಡಿದಾರ ಹೌದು ಹೌದು ಹೌದು ಈ ಈ ಕಲರ್ ಬಂದ್ಬಿಟ್ಟು ಒಂದು ಗ್ರೀನು ಮತ್ತು ಇದು ಹಸ್ರು ಮತ್ತು ಬಿಳಿ ಆಂ ಅವರಿಗು ಲೇಡಿಸಿಗು ಅದೆ ಹಸಿರು ಬಿಳಿ ಕಾಮನ್ ಹಾಂ ಮತ್ ಹೌದು ಹೌದು ಹೌದು ಹೌದು ಬಿಳಿ ಹಾಂ ಬಿಳಿ ಇದಾಗಿ ಮತ್ತು ವೇಲ್ ಒಂದು ವೇಲ್ ಅವರಿಗೆ ಬಿಳಿ ಹಸಿರು ಹುಡುಗ್ರಿಗೆ ಬೆಲ್ಟ್ ನಾವು ಸೊ ಇದು ಶಾಲೆಯಿಂದನೆ ಕೊಡ್ತೀವಿ ರಿಗೆ ಹೌದು ಹೌದು ಹಾಂ ಬ್ಯಾಡ ಬ್ಯಾಡ ಏನು ಬ್ಯಾಡ ಇದೊಂದು ಮಾಡಿ ಕೊಟ್ರೆ ಆಯಿತು ನಿಮಗೆ ಅದು ಈಗ ಕೊಟ್ಟರೆ ನಮ್ಗೆ ಯಾವಾಗ ಕೊಡ್ತೀರ ನೀವು ಹೌದು ಹಾಂ ಸೊಲ್ಪ ಬೇಗ ಆದಷ್ಟು ಬೇಗ ಮಾಡಬೇಕು ಯಾಕೆ ಹೇಳಿದ್ರೆ ಇನ್ನೂ ನಮ್ಗೆ ಇದು ಇದು ಸ್ಟಾರ್ಟ್ ಆಗತ್ತೇ ಈ ಶಾಲೆ ಪ್ರಾರಂಭ ಹಾಂ ಅದು ಅಡ್ಡಿಲ್ಲ ಮಾಡ್ರಿ ಮಾಡ್ರಿ ಅಡ್ಡಿಯಿಲ್ಲ ಇಲ್ಲ ಇಲ್ಲ ಇಲ್ಲ ಚೆನ್ನಾಗಿ ಬರ್ಬೇಕು ನಮ್ಗೆ ಮತ್ತು ಅದು ಸೊ ಬಟ್ಟೆನು ಒಳ್ಳೆಯ ಕ್ವಾಲಿಟಿದೆ ಬೇಕು ಆ ಅದು ನೂಲು ನೂಲು ಏಳುವರೆಗೆ ಏಳುಥರ ಎಲ್ಲ ಆಗ್ಬಾರದು ಮತ್ತು ರೇಟೂ ರೇಟಲ್ಲಿ ಚೌಕಾಸಿ ಬೇಡ ಚೆನ್ನಾಗಿ ಮಾಡ್ಬೇಕು ನಮಗೆ ಅದು ಚೆನ್ನಾಗಿ ಇರಬೇಕು ನಮಗೆ ಅದು ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಬಟ್ಟೆ ಗ್ಯಾರೆಂಟಿ ಆಗಿ ಒಂದು ವರ್ಷ ಮೂರು ವರ್ಷ ಬರ್ಬೇಕು ಅವರಿಗೆ ಈಗ ನಾವು ಅದನ್ನೆ

ಇಲ್ಲ ನಾವು ಇಲ್ಲಿ ಮೊನ್ನೆ ಇಲ್ಲಿ ತಗೊಂಡಿದ್ದವು ಇಲ್ಲಿ ನಿಮ್ಮದು ಇಲ್ಲ ಸರ್ಕಲಲ್ಲಿ ಇದ್ಯಲ್ಲಾ ಬಾಹು ಸರ್ ಅಲ್ಲೇ ಆ ಈ ಬೆನ್ನು ಹತ್ರ ಎಲ್ಲಾ ಇದು ಆಗ್ಬಿಡ್ತದೆ ಅದು ಬಟ್ಟೆ ಹೌದು ಹಾಂ ಹೌದ್ ಹೌದು ಹಾಂ ನಾವು ಇಷ್ಟು ವರ್ಷ ಅವರದ್ದೇ ಮಾಡ್ತಿದ್ದವು ಈಗ ಈ ವರ್ಷ ಮತ್ತೆ ಅವರು ಗಲಾಟೆ ಮಾಡಿ ಅವ್ರ ಹತ್ರ ಎಲ್ರದ್ದು ಕಂಪ್ಲೇಂಟ್ ಬಂತು ವಾಪಾಸ್ಸು ಕೊಡಲ್ಲ ಮತ್ತೆ ಹಾಂ

ಹಾಂ ಅದೇ ಹೇಳಿದ್ರು ನಿಮ್ಮ ಹತ್ರ ಇದು ಮಾಡ್ರೀ ಬೇರೆ ಶಾಲೆಯವ್ರು ಹೇಳಿದ್ರು ಇಲ್ಲಿ ನಿಮ್ಮತ್ರನೇ ಕೊಟ್ಟಿದ್ದವು ಈ ಸರೀ ಚೆನ್ನಾಗಿ ಬಂದಿದೆ ಹಾಂ ಹಾಂ ಹಾಂ ಹೌದು ಹೌದು ಅದು ಬೇಕು ನಮ್ಗೆ ನಮ್ಗೆ ಅಂದರೆ ಮಕ್ಳದ್ದು ಇದಕ್ಕೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಹಾಂ ಹೌದು ಹಾಂ ಹಾಂ ಹಾಂ ಆಯಿತು ಆಯ್ತು ಆಯ್ತು ಆಯ್ತು ಹಾಂ ಹಾಂ ಹಾಂ ಆಯಿತು ಮೂವತ್ತೆರಡು ಮು ಹಾಂ ಮೂವತ್ತು ಹುಡುಗರು ಅದರ ಚೆನ್ನಾಗಿ ಇದು ಮಾಡಿ ಅದು ನಾನು ನಿಮಗೆ ಬೇಕಿದ್ರೆ ಅದು ಸ್ವಲ್ಪ ಸ್ಟೈಲಿಶ್ಶು ಇದಾಗ್ಬೇಕು ಆ ಇದರ ಹತ್ರ ಎಲ್ಲ ಕ್ವಾಲರ್ ಹತ್ರ ಮತ್ತು ಈ ಬುಜದ ಹತ್ರ ಎಲ್ಲ ಅದು ನಾ ನಾನು ನಿಮಗೆ ಇದು ಕಳಿಸ್ತೀನಿ ಬೇಕಿರೆ ಮಾಡಲ್ ಪ್ಯಾಟರ್ನ್ ಕೊಡ್ತೀವಿ ಹಾಂ ಅದ್ರ ಥರನೆ ಹಾಂ ಹೌದು ಹೌದು ಹೌದು ಹೌದು ಹಾಂ ಆಯ್ತು ಹಾಂ ಹೌದು ಹೌದು ಅಲ್ಲೇ ಬಂದು ತಗೊಂಡರೆ ಒಳ್ಳೆಯದ ಕ್ಲಾಸಲ್ಲೆ ನೀವು ಒಂದ್ ಕೆಲಸ ಮಾಡಿ ಸೋಮವಾರ ದಿನ ಸೋಮವಾರ ದಿನ ಬಂದು ಮೆಜರ್ಮೆಂಟು ಇದು ಅಳತೆ ತಕೊಂಡು ಹೋದ್ರೆ ನಮಗೆ ಅದು ರೆಡಿ ಮಾಡಿ ಇಟ್ಟರೆ ಸಾಕು ಹ್ಞೂ ಹುಡುಗ್ರಿಗೆ ಹುಡುಗ್ರಿಗೆ ಕಳಿಸಿ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯಿತು ಆಯಿತು ಹಾಂ

ಆಯ್ತು ಆಯ್ತು ಮತ್ತು ನಿಮ್ಮ ಪೇಮೆಂಟ್ ಹೇಗೆ ಎಡ್ವಾನ್ಸ್ ಕೊಡಬೇಕಾ ಇಲ್ಲ ಒಟ್ಟಿಗೆ ಕೊಟ್ರೆ ಆಗುತ್ತ

ಹಾಂ ಆಯ್ತ್ ಆಯ್ತು ಹಾಂ ಕೊಡೋಣ ಹಾಂ ನೀವು ಇದೂ ಸೋಮವಾರ ಅಳತೆ ತಕಂಡೋಗಿ ನಾನು ಮಂಗಳವಾರ ಬುಧವಾರ ಎಮೌಂಟ್ ಎರೆಂಜ್ ಮಾಡ್ತೀನಿ ನನಗೊಂದು ಫಿಫ್ಟೀನ್ ದಿನ ಬಿಟ್ಟು ನೀವು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಆಂ ಹಾಂ ಹೌದಲ್ಲ ಹಾಂ ಆಯ್ತು ಸರ್ ಆಯ್ತು ಸರ್ ನೀವು ಹೇಳಿದ್ ಮೇಲೆ ಮುಗಿತು ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ಹಾಂ ನಾ ಇರ್ತೀನಿ ನಾ ಇಲ್ಲಾರೆ ಬೇರೆ ಇವ್ರು ಇರ್ತಾರೆ ನಮ್ಮದು ಕ್ಲಾಸ್ ಇವ್ರು ಇರ್ತಾರೆ ಎಚ್ ಎಚ್ ಎಮ್ ಆದರು ಇರ್ತಾರೆ ಇದು ಹೌದು ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ತ್ಯಾಂಕ್ ಯು ಹ್ಞೂ